ನಮ್ಮ ಭಾರತದ ಆರೋಗ್ಯ ಕ್ಷೇತ್ರಗಳು ಹೇಗಿವೆ ಅನ್ನೊದಾದರೆ ಮೊದಲು ಎರಡು ವಿಭಾಗಗಳನು ಮಾಡಿರ್ತಾರೆ ಮೊದಲು ಸರ್ಕಾರಿ ಆಸ್ಪತ್ರೆಗಳು ಹಾಗೇ ಖಾಸಗಿ ಆಸ್ಪತ್ರೆಗಳು ಅಂತ ಮೊದಲು ಸರ್ಕಾರಿ ಆಸ್ಪತ್ರೆಗಳು ಹೇಗಿರ್ತವೆ ಅಂದರೆ ಹೊರಗಡೆಯಿಂದ ನೋಡೋಕೆ ತುಂಬ ಚೆನ್ನಾಗೆ ಕಾಣಿಸ್ತವೆ ಆದರೆ ಒಳಗಡೆ ಹೋದಾಗ್ಲೇ ಗೊತ್ತಾಗೋದು ಅಲ್ಲಿ ಶೌಚಾಲಯ ಶುಚಿತ್ವ ಇರೋದಿಲ್ಲ ಹಾಗೇ ಒಂದು ಗಾಯವನ್ನು ಹತ್ತಿಯಿಂದ ಕ್ಲೀನ್ ಮಾಡಿರ್ತಾರೆ ಅದನ್ನು ಒಂದು ಡಬ್ಬಿಗಳಿಗೆ ಹಾಕಿರೋದಿಲ್ಲ ಇಂಜೆಕ್ಷನನ್ನ ಕೊಟ್ಟಿರ್ತಾರೆ ಅದನ್ನು ನೀಡಲನ್ನು ಕೆಳಗೆ ಬಿಸಾಕಿರ್ತಾರೆ ಒಂದು ಕೆಂಪು ಹಳದಿ ನೀಲಿ ಹೀಗೆ ಮೂರು ಬಾ ಬಾಕ್ಸ್ಗಳಲ್ಲಿ ಹಾಕಬೇಕು ಅಂತ ಬರೆದಿರ್ತಾರೆ ಆದರೆ ಯಾವುದೇ ರೀತಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ನಡೆಯೋದೆ ಇಲ್ಲ ಹಾಗೇ ಕೆಲವು ಆಸ್ಪತ್ರೆಗಳಲ್ಲಿ ವೈದ್ಯರೇ ಬರೋದಿಲ್ಲ ಮೊದ್ಲು ಆಗಿ ಯಾಕೆಂದರೆ ಸರ್ಕಾರಿ ಆಸ್ಪತ್ರೆಗಳಾಗಿರೋದರಿಂದ ಸರ್ಕಾರಿ ಆಸ್ಪತ್ರೆಗಳೆಂದರೆ ನಗರದಲ್ಲಿ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ಇರ್ಬೋದೇನೋ ಆದರೆ ಹಳ್ಳಿಗಳಲ್ಲಿ ಇರುವಂಥ ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳು ಬರೋದು ವೈದ್ಯರು ಬರೋದು ತುಂಬನೇ ಕಡಿಮೆ ಇರುತ್ತೆ ಹಾಗೆ ಕೆಲವು ವೈದ್ಯರು ದುಡ್ಡಿನ ನಿರೀಕ್ಷೆಯನ್ನ ಇಟ್ಕೊಂಡು ಬಂದಿರ್ತಾರೆ ಕೆಲವರ ಹತ್ರ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅವರೆಷ್ಟು ಕೊಡ್ತಾರೋ ಅಷ್ಟನ್ನು ಈಸ್ಕೊಳ್ತಾರೆ ಯಾವುದೇ ದುಡ್ಡನ್ನು ಬೇಡ ಅಂತ ಅನ್ನೋದಿಲ್ಲ ಹಾಗೆ ಸರ್ಕಾರದಿಂದ ಬರುವಂಥ ಮಾತ್ರೆಗಳನ್ನು ಔಷಧೋಪಕರಣಗಳನ್ನ ಕೆಲವೊಂದು ಹಾರೋಗ್ಯದಲ್ಲಿ ಹದ್ಗೆಟ್ಟಿರುವಂತ ಮನುಷ್ಯರಿಗೆ ಕೊಡೋದೆ ಇಲ್ಲ ಅವರೇ ಅದನ್ನು ಇಟ್ಟುಕೊಂಡು ವ್ಯಾಪಾರವನ್ನು ಮಾಡೋದಂಥ ವೈದ್ಯರು ಕೂಡ ಇದ್ದಾರೆ ನಮ್ಮ ದೇಶದಲ್ಲಿ ನಗರದಲ್ಲಿ ಹೇಳೋದಾದರೆ ಆಸ್ಪತ್ರೆಗಳು ತುಂಬ ಶುಚಿತ್ವವಾಗಿಯೇ ಇರುತ್ತೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಎಲ್ಲವನ್ನು ಕೂಡ ಹಸಿರು ಹಳದಿ ನೀಲಿ ಡಬ್ಬಿಗಳಲ್ಲೇ ಅದಾ ವಸ್ತುಗಳನ್ನು ಕ್ಲೀನ್ ಮಾಡಿದ ನಂತರ ಹಾಕ್ತಾರೆ ಗಾಯಗಳಿಗೆ ಬೇಕಾಗಿರುವಂಥ ಔಷಧೋಪಕರಣಗಳನ್ನ ಇಟ್ಕೊಂಡಿರ್ತಾರೆ ಸ್ಕ್ಯಾನ್ ಮಾಡೋದಕ್ಕಾಗಿರ್ಬೋದು ಅದು ಅಥವಾ ರಕ್ತ ಪರೀಕ್ಷೆ ಮಾಡೋದಕ್ಕಾಗಿರ್ಬೊದು ಎಕ್ಸರೇ ಎಮ್ ಆರ್ ಐ ಹೀಗೆ ಏನೇನು ಅನೂಕೂಲಕರವಾಗಿರುವಂಥ ಅವು ಬೇಕಾಗಿರೋದು ಅವದು ಪ್ರತಿಯೊಂದನ್ನೂ ಒಂದು ನಗರದಲ್ಲಿರುವಂಥ ಆಸ್ಪತ್ರೆಗಳಲ್ಲಿ ಇಟ್ಟಿರ್ತಾರೆ ಹಾಗೆ ಆಸ್ಪತ್ರೆಗಳಲ್ಲಿ ವೈದ್ಯರು ಕೂಡ ಬರ್ತಾ ಹೋಗ್ತಾರೆ ಯಾವ ರೀತಿ ವೈದ್ಯರು ಮಕ್ಕಳ ವೈದ್ಯರು ಮೂಳೆಯ ವೈದ್ಯರು ಬಾಣಂತಿಯ ಬಸುರಿಯ ಬಸುರಿ ಬಾಣಂತಿ ಇಬ್ಬರಿಗೂ ಒಬ್ಬರೇ ವೈದ್ಯರಿರ್ತಾರೆ ಹಾಗೇ ಕಣ್ಣಿನ ವೈದ್ಯರು ಕಿವಿ ಮೂಗು ಗಂಟಲಿನ ವೈದ್ಯರು ಮೂಳೆಯ ವೈದ್ಯರು ಮುಖದ ಚರ್ಮದ ವೈದ್ಯರು ಕಣ್ಣಿನ ವೈದ್ಯರು ಹೀಗೆ ಹಲವಾರು ರೀತಿಯ ವೈದ್ಯರು ವಿಭಾಗಗಳನ್ನು ಮಾಡಿಕೊಂಡು ಒಂದೊಂದು ರೂಮ್ ರೂಮಿನಲ್ಲಿ ಇರ್ತಾ ಹೋಗ್ತಾರೆ ಕೆಲವೊಂದು ವೈದ್ಯರ ಕೈಗುಣದಿಂದ ಆ ಒಂದು ವೈದ್ಯರಿಗೆ ಹೆಚ್ಚು ಆರೋಗ್ಯ ಹದಗೆಟ್ಟಿರುವಂಥ ಮನುಷ್ಯರು ಸಾಲುಗಟ್ಟಿ ನಿಂತಿರೋದನ್ನ ನಾನು ನೋಡಿದ್ದೀನಿ ನೋಡಿರೋದು ತುಂಬನೇ ಇದೆ ಯಾಕೆಂದರೆ ನಮ್ಮೂರಲ್ಲೇ ಒಬ್ಬರು ರೂಪ ಡಾಕ್ಟರ್ ಅಂತ ಇದ್ದಾರೆ ಅವ್ರು ಹೇಗೆಂದರೆ ಅವ್ರು ಮುಟ್ಟಿದರೆ ಸಾಕು ನಮ್ಗೆ ಕಾಯಿಲೆ ವಾಸಿಯಾಗುತ್ತೆ ಅಂತ ಅವ್ರು ಎಷ್ಟೊತ್ತಿಗೆ ಬರಲಿ ಈವಾಗ ಬಂದಿಲ್ಲ ಅಂದ್ರೆ ಆಸ್ಪಿಟ್ಲಿಗೆ ಆಸ್ಪತ್ರೆಗೆ ಹೋಗ್ತಾಯಿರೋದನ್ನೇ ನೋಡ್ಬೋದು ನಾವು ಹೀಗೆ ಹಲವಾರು ವಿಷಯಗಳಿದೆ ಹಾಗೆ ಖಾಸಗಿ ವೈದ್ ಆಸ್ಪತ್ರೆಗಳು ಹೇಗಿದೆ ಅಂದರೆ ತುಂಬ ಶುಚಿತ್ವವನ್ನ ಕಾಯ್ದಿರಿಸ್ತಾರೆ ಯಾಕೆಂದರೆ ಕರ್ಚು ಮಾಡಿರ್ತಾರೆ ದುಡ್ಡನ್ನು ಶೌಚಾಲಯದಿಂದ ಹಿಡ್ದು ಹೊರಾಂಗಣ ಒಳಾಂಗಣ ಹಾಗೂ ಡಾ ಆಸ್ಪತ್ರೆಯಲ್ಲಿರುವಂಥ ವೈದ್ಯರ ಪ್ರತಿಯೊಂದು ಕೊಠಡಿ ಆರೋಗ್ಯ ಹದಗೆಟ್ಟಿರುವಂಥ ರು ಕಾ ಒಂದು ರೂಮುಗಳನ್ನು ಕೂಡ ತುಂಬ ಶುಚಿತ್ವವಾಗಿಟ್ಟಿರ್ತಾರೆ ಪ್ರತಿಯೊಂದು ಕೂಡ ಶುಚಿತ್ವವಾಗಿರುತ್ತೆ ಯಾವುದೇ ರೀತಿ ಇದಿರೋದಿಲ್ಲ ಅಲ್ಲಿ ಮಕ್ಕಳ ವಾರ್ಡ್ ಮಕ್ಕಳ ವಾರ್ಡ್ಗಳಾಗಿರ್ಬೋದು ಗರ್ಭಿಣಿಯರ ವಾರ್ಡು ಬಾಣಂತಿಯರ ವಾರ್ಡು ಹೀಗೆ ಹಲವಾರು ವಾರ್ಡ್ಗಳಲ್ಲಿ ಶುಚಿತ್ವವನ್ನು ಖಾಸಗಿಯವರು ತುಂಬ ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಷ್ಟೊಂದು ಕ್ಲೀನ್ ಆಗಿರೋದಿಲ್ಲ ಸ್ವಚ್ಛವನ್ನು ಕಾಪಾಡಿಕೊಂಡಿರೋದಿಲ್ಲ ಸರ್ಕಾರದಿಂದ ಬಂದಾಗ ಮಾತ್ರ ಕ್ಲೀನ್ ಮಾಡಿಸಿರ್ತಾರೆ ಇಲ್ಲ ಅಂದ್ರೆ ಮಾಡಿಸಿರೋದಿಲ್ಲ ಕೆಲವೊಂದು ಆಸ್ಪತ್ರೆಗಳು ತುಂಬ ಶುಚಿತ್ವವನ್ನು ಹೊಂದಿರ್ತದೆ ಹಾಗೆ ಔಷಧಿಗಳನ್ನ ನೀಡೋದ್ರಲ್ಲೂ ಕೂಡ ಖಾಸಗಿ ಹಾಗೂ ವೈದ್ ಸರ್ಕಾರಿ ಇವೆರಡರಲ್ಲೂ ಕೆಲವೊಂದು ತಪ್ಪುಗಳು ನಡಿತಾ ಹೋಗುತ್ತೆ ಆ ಮನುಷ್ಯ ಯಾವ ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಿಲ್ದೇನೆ ಕೆಲವೊಂದು ವೈದ್ಯರು ಯಾವ್ದು ಯಾವುದೋ ಇಂಜೆ ಇಂಜೆಕ್ಷನ್ನ ಕೊಟ್ಟು ಅವರನ್ನ ಸಾಯಿಸಿರೋದು ಉಂಟು ಅದಕ್ಕೆ ಬೇಕಿರೋ ಔಷಧಗಳು ಕೊಟ್ಟು ಉಳಿಸಿರೋದು ಉಂಟು ಹಾಗಾಗಿ ಕೆಲವೊಂದು ತಪ್ಪುಗಳು ಆಗಿಯೇ ಆಗಿದೆ ಈಗ ಕೋವಿಡ್ ಸಂದರ್ಭದಲ್ಲಂತೂ ತುಂಬನೇ ನಮ್ಮ ಭಾರತ ಆರೋಗ್ಯ ಕ್ಷೇತ್ರ ತುಂಬ ಪ್ರಬಲವಾಗಿತ್ತು ಅಂತ ಹೇಳ್ಬೋದು ಏಕೆಂದರೆ ಕೋವಿಡ್ ಸಮಸ್ಯೆ ತುಂಬನೇ ಬಂತು ಮೂರು ಹಂತ ಮತ್ತು ನಾಲ್ಕು ಹಂತದಲ್ಲಿ ಕೋವಿಡ್ ಸಮಸ್ಯೆ ಬಂತು ತುಂಬ ಲಾಕ್ಡೌನ್ ಅಂತಲೇ ಮಾಡಿಬಿಟ್ಟಿದ್ರು ಆದರೆ ಜನ ಹೊರಗಡೆ ಬನ್ನಿ ಮಾಡಿದ್ದು ಹೊರಗಡೆ ನಿಂತು ಓಡಾಡಿದ್ದೆಂದ್ರೆ ವೈದ್ಯರು ಹಾಗೂ ಸಿಸ್ಟರ್ಸುಗಳು ದಾದಿಗಳು ಇವರೆಲ್ಲರೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹಾಗೇ ಬತ್ ಬಾತ್ರೂಮ್ ಕ್ಲೀನ್ ಮಾಡೋರಾಗಿರ್ಬೊದು ಇವ್ರೆಲ್ಲರೂ ಕೂಡ ಕೆಲಸವನ್ನ ತುಂಬ ಶ್ರದ್ಧೆಯಿಂದ ಮಾಡಿದ್ದರಿಂದ ನಾಲ್ಕು ಹಂತದಲ್ಲೇ ಕೋವಿಡ್ ನಮ್ಮ ದೇಶದಲ್ಲಿ ಬೇಗ ನಿರ್ವಹಣೆ ಆಗಿ ಹೊರ್ಗಡೆ ಹೋಯ್ತು ಕೋವಿಡ್ ಸಂದರ್ಭದಲ್ಲಿ ಹೆಚ್ಚು ಅಗತ್ಯವಿದಿದ್ದು ಆಮ್ಲಜನಕ ನಮ್ಮ ಭಾರತದ ಆರೋಗ್ಯ ಕ್ಷೇತ್ರ ಅದು ತುಂಬನೇ ವಹಿಸಿದೆ ಕೆಲವರು ಆಮ್ಲಜನಕ ಸಿಗ್ದೇ ಸತ್ತೋಗಿದ್ದಾರೆ ಹೌದು ಅದು ಆಮ್ಲಜನಕವನ್ನು ತಗೊಳ್ಬೇಕು ಅಂದರೆ ನಮ್ಗೆ ದುಡ್ಡು ಬೇಕೇ ಬೇಕಾಗಿತ್ತು ಹಾಗಾಗಿ ದುಡ್ಡು ತುಂಬ ಅಗತ್ಯವಾಗಿರುತ್ತೆ ಸೊ ದುಡ್ಡನ್ನು ಕೂಡ ತುಂಬನೇ ನಾವು ಖರ್ಚು ಮಾಡಬೇಕು ಆರೋಗ್ಯ ಇದರಲ್ಲಿ ಹಾಗಾಗಿ ಲೈಫ್ ಇನ್ಸುರೆನ್ಸ್ ಹೆಲ್ತ್ ಇನ್ಸುರೆನ್ಸ್ಗಳನ್ನ ನಾವು ಮಾಡ್ಸ್ಕೊಳ್ಬೇಕು ಅನ್ನೋದನ್ನ ನಂಗೆ ಈವಾಗ ಅರ್ಥ ಆಗ್ತಿದೆ ಹಾಗಾಗಿ ಭಾರತದಲ್ಲಿ ನಾವು ಆರೋಗ್ಯ ಸಮಸ್ಯೆ ಉಂಟಾಗಿ ನಾವು ಆಸ್ಪತ್ರೆಗೆ ದಾಖಲಾದಾಗ ನಮಗೊಂದಷ್ಟು ನಾವಿವಾಗ ಸರ್ಕಾರಿ ಕೆಲಸದಲ್ಲಿದ್ರೆ ನಮಗೆ ಸರ್ಕಾರದಿಂದಲೇ ಒಂದಷ್ಟು ದುಡ್ಡು ಬಿಡುಗಡೆ ಹೋಗ್ತಾ ಹೋಗುತ್ತೆ ಇಲ್ಲ ಅಂದ್ರೆ ರಾಜೀವ್ ಗಾಂಧಿ ಭೀಮ್ ಯೋಜನೆ ಭೀಮಾ ಯೋಜನೆ ಆಯುಷ್ಮಾನ್ ಕಾರ್ಡ್ ಹಸಿರು ಅಸಿರು ಕಾರ್ಡ್ ಅಂತಾನು ಇದೆ ಇದರ ಹಲವಾರು ಯೋಜನೆಗಳನ್ನ ನಮ್ಮ ಭಾರತ ಸರ್ಕಾರ ಭಡ ಜನರಿಗೆ ಅಂತಾನೆ ಮಾಡಿದ್ದಾರೆ ಹೀಗೆ ಒಂದಷ್ಟು ಗರ್ಭಿಣಿಯಾವಸ್ತೆಯಲ್ಲಿ ಗ್ರೀನ್ ಕಾರ್ಡ್ ಅಂತ ಒಂದಿತ್ತು ಆವೊಂದು ಕಾರ್ಡ್ ಇದ್ದರೆ ಬಾಣಂತಿಯ ಅಂದರೆ ಮಗು ಆದ್ಮೇಲೆ ಎಷ್ಟು ಖರ್ಚಾಗಿರುತ್ತೊ ಅಷ್ಟು ದುಡ್ಡನ್ನು ಅದು ವಾಪಸ್ಸು ಬರ್ತಾಯಿತ್ತು ನ ಏಕೆಂದರೆ ನಾನು ಅದನ್ನು ತಗೊಂಡಿದ್ದೆ ಹಾಗಾಗಿ ಇದೊಂದು ಗೊತ್ತಿದೆ ಭೀಮಾ ಯೋಜನೆ ಇವೆಲ್ಲವೂ ಅಷ್ಟು ಗೊತ್ತಿಲ್ಲ ರಾಜೀವ್ ಗಾಂಧಿ ಯೋಜನೆ ಬಟ್ ಇದೆ ಕೆಲವರು ಬಳಸ್ಕೊಳ್ತಾ ಬಳಸ್ಕೊಳ್ಬೇಕು ಅನ್ನೋದು ನನ್ನ ಒಂದು ಆಶಯವಾಗಿದೆ ಹಾಗೆಯೇ ಆರೋಗ್ಯ ಕ್ಷೇತ್ರ ಇನ್ನೂ ನಮ್ಮ ಭಾರತ ದೇಶ ಮುಂದುವರಿಬೇಕು ಬೇರೆ ರಾಷ್ಟ್ರಗಳನ್ನ ಹೋಲಿಸ್ಕೊಂಡ್ರೆ ತುಂಬ ವೇಗದಲ್ಲಿದ್ದಾವೆ ಬೇರೆ ರಾಷ್ಟ್ರಗಳು ನಮ್ಮ ಭಾರತ ರಾಷ್ಟ್ರ ಇದೆ ಆದ್ರೆ ಇನ್ನೂ ಸ್ವಲ್ಪ ಬೇಕಾಗಿರುವಂತ ಅಗತ್ಯತೆಗಳನ್ನ ಪೂರೈಕೆಯನ್ನ ಮಾಡೋದರಲ್ಲಿ ಸ್ವಲ್ಪ ಹಿಂದೆ ಇದೆ ಅನ್ನೋದ್ಬಿಟ್ರೆ ನಮ್ಮ ಭಾರತ ದೇಶವು ಕೂಡ ಆ ರಾಷ್ಟ್ರಗಳಿಗೆ ಸೈಡ್ ಹೊಡ್ದು ನಿಲ್ಲೋದಂತೂ ತುಂಬನೇ ಖಚಿತ ಎರಡನೇ ರಾಷ್ಟ್ರವಾಗಿ ವೈದ್ಯದಲ್ಲಿ ಮುಂದೆ ಬಂದೇ ಬರುತ್ತೆ ಅದ್ಯಾವುದೇ ರೀತಿ ಇದಿಲ್ಲ ಮೂರನೇ ಈವಾಗ ಭಾರತದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮೂರನೇ ಸ್ಥಾನವನ್ನು ಭಾರತ ತಗೊಂಡಿದೆ ಅಂಥೇಳಿದ್ರೆ ತಪ್ಪಾಗೋಲ್ಲ ಹಾಗಾಗಿ ತುಂಬ ಇನ್ನೂ ಶುಚಿತ್ವವಾಗಿ ಬೇಕೇ ಬೇಕಿದೆ ಖರ್ಚು ವೆಚ್ಚ ಕೂಡ ಇನ್ನೊಂದಷ್ಟು ಸರ್ಕಾರದಿಂದ ಅಗತ್ಯವನ್ನು ನೀಡಬೇಕು ಅನ್ನೋದು ನನ್ನ ಅಭಿಪ್ರಾಯವಾಗಿದೆ